ಪ್ರಾರಂಭಿಕ ಪ್ರಾರಂಭಿಕ ಸಮಯದಲ್ಲಿ ಅಂದರೆ ಈಗ ಒಬ್ಬ ಮನುಷ್ಯ ಒಂದು ಬೈಕನ್ನು ಪರ್ಚೇಸ್ ಮಾಡಿ ಮಾಡಬೇಕಾದರೆ ಅವನಿಗೆ ಅವನ ವಯಸ್ಸು ಹದಿನೆಂಟ್ರ ಮೇಲ್ಪಟ್ಟಿರಬೇಕು ಅಂದರೆ ಗಾಡಿ ಚಲಾಯಿಸಿ ಒಂದು ಬೈಕನ್ನು ಓಡಿಸಬೇಕಾದ್ರೆ ಅವ್ನಿಗೆ ಲೈಸೆನ್ಸ್ ಇರಬೇಕು ಲೈಸೆನ್ಸ್ ಇದ್ದರೆ ಅಷ್ಟೆ ಗಾಡಿ ಓಡ್ಸೋಕ್ಕೆ ಗವರ್ಮೆಂಟ್ ಅಪ್ರೂವ್ ಮಾಡುತ್ತೆ ಮತ್ತೆ ಪೋಲೀಸ್ ಪೋಲೀಸ್ರು ಹಿಡಿಯೋದಿಲ್ಲ ಈಗ ಒಬ್ಬ ಹೊಸ ಬೈಕ್ ತೊಗೊಂಡ ಅವ್ನು ಅವನು ಹೊಸ ಬೈಕ್ ತೊಗೊಂಡ ನಂತರ ಓಡಿಸಬೇಕಾದರೆ ಅವ್ನಿಗೆ ಒಂದಿಷ್ಟು ರೂಲ್ಸ್ ಗೊತ್ತಿರಬೇಕು ಏನೆಂದ್ರೆ ತನ್ನದು ವಯಸ್ಸು ಹದಿನೆಂಟ್ರ ಮೇಲ್ಪಟ್ಟಿರಬೇಕು ಮತ್ತೆ ಲೈಸೆನ್ಸ್ ಮಾಡ್ಕೊಂಡು ಮಾಡ್ಕೊಂಡಿರಬೇಕು ಬೈಕ್ ಸರಿಯಾಗಿ ಓಡ್ಸಿ ಓಡ್ಸೋದನ್ನು ಗೊತ್ತಿರಬೇಕು ಹಾಗೆಯೇ ಲೈಸೆನ್ಸ್ ತೊಗೊಂಡ ಮೇಲೆ ಒಂದಿಷ್ಟು ಟ್ರಾಫಿಕ್ ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು ಅಂದರೆ ಒನ್ ವೇಲ್ಲಿ ಅಪೋಸಿಟ್ ಸೈಡ್ ಹೋಗ್ಬಾರ್ದು ಮತ್ತೆ ಓವರ್ ಸ್ಪೀಡಿಂಗ್ ಮಾಡ್ಬಾರ್ದು ಬೈಕ್ ಈಗ ಕಂಟ್ರೋಲ್ ಮಾಡುವಷ್ಟು ಸ್ಪೀಡಲ್ಲಿ ಅವನು ಮ ಅವನು ಅವ್ನ ಬೈಕನ್ನು ಓಡಿಸಬೇಕಾಗುತ್ತೆ ಹಾಗೆಯೇ ಒಂದಿಷ್ಟು ಟ್ರಾಫಿಕ್ ರೂಲ್ಸ್ ಇರುತ್ತೆ ಅಂದರೆ ಟರ್ನ್ ತೊಗೊಳ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಲೆಫ್ಟ್ ಇಂಡಿಕೇಟರ್ ಹಾಕ್ಬೇಕಾಗುತ್ತೆ ರೈಟ್ ಸೈಡಿಗೆ ರೈಟ್ ರೈಟ್ ಇಂಡಿಕೇಟರ್ ಹಾಕ್ಬೇಕಾಗುತ್ತೆ ಆಮೇಲೆ ಬೈಕಿಗೆ ಲಿಮಿಟ್ ಸ್ಪೀಡ್ ಲಿಮಿಟನ್ನು ಮೇಂಟೈನ್ ಮಾಡೋಕೆ ಮಾಡ್ಬೇಕಾಗುತ್ತೆ ಏಕೆಂದ್ರೆ ಟೌನಲ್ಲಿ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ ಆಮೇಲೆ ಹೈವೆ ರೋಡಲ್ಲಿ ಒಂದು ಸ್ಪೀಡ್ ಲಿಮಿಟ್ ಇರುತ್ತೆ ಅದನ್ನು ಮೇಂಟೈನ್ ಮಾಡ್ಬೇಕಾಗುತ್ತೆ ಮತ್ತೆ ಮೊದಲನೇ ಅಂದರೆ ಬೈಕ್ ಖರೀದಿಸಿ ಬೈಕ್ ಚಲಾಯಿಸಬೇಕಾಗಿ ಚಲಾಯಿಸೋಕ್ಕಿಂತ ಮುಂಚೆಯೇ ಹೆಲ್ಮೆಟ್ ಹೆಲ್ಮೆಟನ್ನು ಧರಿಸಬೇಕು ಅವನು ಹೆಲ್ಮೆಟ್ ಅಂದರೆ ಹೆಲ್ಮೆಟ್ ಇಲ್ಲದೆ ಎಲ್ಲೂ ಹೋಗಿ ಹೋಗಿ ಹೋಗ್ಬಾರ್ದು ಏಕೆಂದ್ರೆ ಈಗ ಹೆಲ್ಮೆಟ್ ಹಾಕೊಂಡೆ ಎಲ್ಲಿ ಎಲ್ಲಿಯಾದ್ರು ಬಿದ್ದರೆ ಫಸ್ಟ್ ನಮ್ಮ ತಲೆಗೇನು ಏಟು ಆಗ್ಬಾರ್ದು ಹಾಗಿರ್ಬೇಕು ಅಂದರೆ ಈಗ ಬೈಕ್ ಓಡಿಸಬೇಕಾದ್ರೆ ಫಸ್ಟ್ ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಒಡಿಸ್ಲೇಬೇಕು ಈಗ ಟೌನಲ್ಲಿ ಅಂದರೆ ಈಗ ಪೇಟೆಲೆಲ್ಲ ವಿದೌಟ್ ಹೆಲ್ಮೆಟ್ ಬೈಕ್ ಓಡಿಸಿದ್ರೆ ಫಸ್ಟ್ ಹಿಡಿದು ದಂಡ ಹಾಕ್ತಾರೆ ಆಮೇಲೆ ಫಸ್ಟ್ ಹೆಲ್ಮೆಟ್ ಕೇಳ್ತಾರೆ ಆಮೇಲೆ ಲೈಸೆನ್ಸ್ ಕೇಳ್ತಾರೆ ಆಮೇಲೆ ಬೈಕನ್ನು ಸ್ಟಾಕ್ ಕಂಡೀಷನ್ನಲ್ಲಿ ಇಡಬೇಕು ಮತ್ತೇನು ಮಾಡಿಫಿಕೇಷನ್ ಮಾಡ್ಬಾರ್ದು ಸೈಲೆನ್ಸರನ್ನು ದೊಡ್ಡ ಅಂದರೆ ಎಕ್ಸಾಸ್ಟನ್ನು ಹಾಕಿಸೋದು ಆಮೇಲೆ ಸ್ಪೀಡ್ ಜಾಸ್ತಿ ಮಾಡ್ಸೋಕ್ಕೆ ಬೇರೆ ಏನಾದ್ರು ಟ್ಯೂನಿಂಗ್ ಮಾಡ್ಬೋದು ಏನನ್ನು ಮಾಡ್ಬಾರ್ದು ಬೈಕನ್ನು ಸ್ಟಾಕ್ ಫ್ ಸ್ಟಾಕಿಗೆ ಸ್ಟಾಕ್ ಕಂಡೀಷನಲ್ಲಿ ಓಡಿಸಬೇಕಾಗುತ್ತೆ ಮತ್ತೆ ಅವನು ಲಾಂಗ್ ಈಗ ಗಾಡಿ ಇದನ್ನ ಬೆಳಗ್ಗೆ ಬೆಳಗ್ಗೆ ಈಗ ಅವನು ರೂಲ್ಸ ಫಾಲೋ ಮಾಡದ ಹಾಗೆ ಈಗ ಅವನು ಲಾಂಗ್ ಡ್ರೈವ್ ಹೋಗಬೇಕು ಅಂತ ಹೇಳಿದರೆ ಫಸ್ಟ್ ಬೆಳಗ್ಗೆ ಗಾಡಿನ ಆನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಗಾಡಿನ ಆನ್ ಮಾಡಿದಮೇಲೆ ಫಸ್ಟ್ ಒಂದೇ ಹೊತ್ತಿಗೆ ಗಾಡಿನ ಎಕ್ಸ್ಲೇಟರ್ ಫುಲ್ ತಿರುಗಿಸ್ಬಾರ್ದು ಜಸ್ಟ್ ಅವನು ಡ್ರೈವ್ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಜಸ್ಟ್ ಗಾಡಿನ ಐಡಲಲ್ಲಿ ಇಡಬೇಕು ಏಕೆಂದ್ರೆ ಫಸ್ಟ್ ಇಂಜಿನಲ್ಲಿ ಆಯಿಲ್ ಸರ್ಕ್ಯುಲೇಟ್ ಆಗಬೇಕು ಅದ್ರ ನಂತರ ಪೆಟ್ರೋಲ್ ಮಾಡಿ ಎಷ್ಟು ದೂರ ಹೋಗ್ತಿದ್ದೀನಿ ನಾನು ಅದ್ರ ಮೇಲೆ ಅದ್ರ ತಕ್ಕಂತೆ ಪೆಟ್ರೋಲ್ ಹಾಕಿಸ್ಕೊಂಡಿರ್ಬೇಕು ಜಾಸ್ತಿ ಹಾಕಿಸಿದ್ರೂ ಅಡ್ಡಿ ಇಲ್ಲ ಮತ್ತೆ ಮಧ್ಯದಲ್ಲೆಲ್ಲು ಪೆಟ್ರೋಲ್ ಇಲ್ಲದೆ ಪೆಟ್ರೋಲ್ ಇಲ್ಲದೇ ಸಿಕ್ಕು ಬೀಳ್ಬಾ ಸಿಕ್ಕು ಬೀಳ್ದಿರೋಂಗೆ ಇರಬೇಕು ಮತ್ತು ಈಗ ಲಾಂಗ್ ಲಾಂಗ್ ಹೋಗ್ತಿದ್ದಾವೆ ಅಂದರೆ ಅವನ ಎಸೆನ್ಶಿಯಲ್ಸ್ ಬೈಕಿಗೆ ಏನೇನು ಬೇಕು ಆಮೇಲೆ ಎಲ್ಲ ನೋಡ್ಕೊಳ್ಬೇಕು ಗಾಡಿ ಇನ್ಶುರೆನ್ಸ್ ಗಾಡಿ ಇನ್ಶುರೆನ್ಸೆಲ್ಲ ಕ್ಲಿಯರ್ ಇಟ್ಕೊಳ್ಬೇಕು ಡಾಕ್ಯುಮೆಂಟ್ಸನ್ನು ಕ್ಲಿಯರ್ ಇಟ್ಕೊಳ್ಬೇಕು ಮತ್ತು ಹೆಲ್ಮೆಟ್ ಹಾಕೊಂಡಿರ ಇರಬೇಕು ಆಮೇಲೆ ಗಾಡಿ ಓಡಿಸ್ಬೇಕಾದ್ರೆ ಜಾಕೆಟ್ಟು ಹ್ಯಾಂಡ್ ಗ್ಲೌಸೂ ಎಲ್ಲ ಸಿಗುತ್ತೆ ಅದನ್ನೆಲ್ಲ ಮೇಂಟೈನ್ ಮಾಡಿ ಅದನ್ನೆಲ್ಲ ಹಾಕೊಂಡು ಲಾಂಗ್ ಡ್ರೈವಿಗೆ ಹೋಗಬೇಕು ಇಲ್ಲ ಟೌನಲ್ಲೇ ಓಡಿಸ್ತಿದ್ದಾನೆ ಇಲ್ಲ ಹೆಲ್ಮೆಟ್ ಹಾಕೊಂಡು ಓಡಿಸ್ಲೇ ಬೇಕಾಗುತ್ತೆ ಲೈಸೆನ್ಸ್ ಅಂತೂ ಕಡ್ಡಾಯವಾಗಿ ಹಿಡ್ಕೊಳ್ಳೆ ಹಿಡ್ಕೊಳ್ಳೇ ಬೇಕಿರ್ತದೆ ಆಮೇಲೆ ಗಾಡಿ ಓಡ್ಸ್ಬೇಕಾದ್ರೆ ಮಾಡೋ ತಪ್ಪಂದರೆ ಹೆಲ್ಮೆಟ್ ಇಲ್ಲ ಮತ್ತೆ ಸ್ಲಿಪರ್ಸನ್ನ ಹಾಕ್ಕೊಳ್ಳೋಂಗಿಲ್ಲ ಬೆಲ್ಟ್ ಚಪ್ಪಲಿ ಇಲ್ಲವೋ ಅಥವಾ ಬೂಟನ್ನು ಹಾಕೊಂಡು ಈ ಗಾಡಿ ಓಡಿಸ್ಬೇಕಾಗುತ್ತೆ ಗವರ್ಮೆಂಟ್ ಎನ್ನೋದು ಒಂದಿಷ್ಟು ರೂಲ್ಸ್ ಇದೆ ಒನ್ ವೇದಲ್ಲಿ ಓಡಿಸ್ಬಾರ್ದು ಆಮೇಲೆ ನಮ್ಮ ರೈಟ್ ಸೈಡಿಗೆ ನಾವು ಇರಬೇಕು ಹೋಗುವ ಟೈಮಿಗೆ ಆಮೇಲೆ ಮತ್ತೆಂದರೆ ಅವನು ಒಂದಿಷ್ಟು ರೂಲ್ಸನ್ನು ಗವರ್ಮೆಂಟ್ ರೂಲ್ಸನ್ನು ಫಾಲೋ ಮಾಡ್ಬೇಕಾಗುತ್ತೆ ಟ್ರಾಫಿಕ್ ರೂಲ್ಸ್ನೂ ಇರುರತ್ತೆ ಹೀಗೆ ಅವನು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮ ಒಂದಿಷ್ಟು ಅಂದರೆ ಫಸ್ಟ್ ಹೆಲ್ಮೆಟ್ ಇರಬೇಕು ಆಮೇಲೆ ಲೈಸೆನ್ಸ್ ಇರಬೇಕು ಆಮೇಲೆ ಅವನು ಗಾಡೀನ ಕರೆಕ್ಟ್ ಮೇಂಟೈನ್ ಮಾಡಿರಬೇಕು ಅದನ್ನು ಎಕ್ಸಾಸ್ಟ್ ಹಾಕಿ ದೊಡ್ಡ ಸೌಂಡ್ ಬರೋಂಗೆ ಮಾಡ್ಕೊಳ್ಳೋದು ಆಮೇಲೆ ಹಾರ್ಷ್ ರೈಡಿಂಗ್ ಅಂದರೆ ಸ್ಪೀಡಾಗಿ ಓಡಿಸಬಾರ್ದು ಇಂಥದ್ದೆಲ್ಲ ಸುಮಾರು ನಿಯಮಗಳಿರುತ್ತೆ